ನಮ್ಮ ಊರಿನಲ್ಲಿ ಸರ್ಕಾರದಿಂದ ಕೆಲವು ಆಗೋತ್ ಕೆಲಸ ತುಂಬ ಉಂಟು ಅದ್ರಲ್ಲಿ ಒಂದು ಆಸ್ಪತ್ರೆ ಶೌಚಾಲಯ ರಸ್ತೆ ಸಂಪರ್ಕ ಮತ್ತು ಸಾರ್ವಜನಿಕ ಸಾರಿಗೆ ಶಕ್ತಿಯೋಜನೆ ಮತ್ತು ಸಾ ಸರ್ಕಾರಿ ಶ ಇಲಾಖೆ ಶಾಲೆ ಅದ್ರಲ್ಲಿ ಆಸ್ಪತ್ರೆ ಆಸ್ಪತ್ರೆ ನಮಗೆ ಇಲ್ಲಿ ನಿಜ್ವ ನಿಜವಾಗ್ಯೂ ಆಸ್ಪತ್ರೆನೇ ಇಲ್ಲಿ ಎಲ್ಲಿಯೂ ಇಲ್ಲ ಒಂದು ಮಂಗಳೂರು ಅಥವ ಮುಲ್ಕಿ ಪಡುಬಿದ್ರಿ ಆ ಕಡೆಗೆ ಹೋಗಬೇಕಾಗ್ತದೆ ಯಜ್ಮಾಡಿಗೆ ಅಂತೇಳಿ ಯಾವ ಸೌಕರ್ಯನು ಇಲ್ಲ ಇಲ್ಲಿ ಸರ್ಕಾರಿ ಇದರಲ್ಲಿ ಅಲ್ಲಿಗೆ ಹೋಗಬೇಕಂದ್ರೆ ಇಲ್ಲಿ ನಮ್ಮದು ಪರಿಸ್ಥಿತಿ ಏನಂದರೆ ಆ ಒಂದು ರಿಕ್ಷ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೂರು ಇನ್ನೂರು ರೂಪಾಯಿ ಕೊಟ್ಟು ಹೋಗ್ಬೇಕು ಈ ಸರ್ಕಾರಿ ಶಾ ಇದರಲ್ಲಿ ಫ್ರೀ ಅಂತ ಹೇಳ್ತಾರೆಲ್ಲ ಆದರೆ ನಾವು ಖರ್ಚು ಮಾಡುವಂಥದ್ದು ಇದನ್ನ ಮಾಡಲೇಬೇಕಾಗ್ತದೆ ಹಾಗಿರುವಾಗ ಮೇನ್ ಅಂದರೆ ನಮಗೆ ಇಲ್ಲಿ ಒಂದು ಹೆಜ್ಮಾಡಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಬೇಕು ಅದೇ ಅಲ್ಲದೆ ಹೆರಿಗೆ ಆಸ್ಪತ್ರೆ ಅದೊಂದು ಬೇಕು ಇಲ್ಲಿ ಹೆರಿ ಹೆರಿಗೆ ಆದವರನ್ನು ಕರ್ಕೊಂಡು ಹೋಗ್ಬೇಕಾದರೂ ನಮಗೆ ತುಂಬಾ ತಾಪ್ ತಾಪತ್ರಯ ಉಂಟು ಮುಲ್ಕಿ ಅಥ್ವ ಮಂಗಳೂರು ಉಡುಪಿ ಅಲ್ಲೆಲ್ಲ ಹೋಗುದಂದ್ರೆ ನಮಗೆ ಭಾರಿ ಕಷ್ಟ ಅದರಿಂದಾಗಿ ದೇವ್ರ ದಯದಲ್ಲಿ ಇಲ್ಲಿ ಬೇಕಾದಷ್ಟು ಜಾಗಾನು ಉಂಟು ಎಜ್ಮಾಡಿಯಲ್ಲಿ ದೊಡ್ಡ ಆಸ್ಪತ್ರೆನು ಕಟ್ಬೋದು ಅದರಿಂದಾಗಿ ಈ ಆಸ್ಪತ್ರೆ ಒಂದು ನಮಗೆ ಕಟ್ಟಲೇ ಬೇಕು ಇಲ್ಲಿ ಇದು ನನ್ನ ವಿನಂತಿ ಕೂಡ ನಂದೇ ವಿನಂತಿಯಲ್ಲ ನಮ್ಮ ಇಡೀ ಊರನ್ನ ಜನರ ಪರವಾಗಿಯೂ ನಾನಿದನ್ನು ಕೇಳ್ಕೊಳ್ತಿದ್ದೇನೆ ನಿಮಗೆ ಮತ್ತೊಂದು ಶೌಚಾಲಯ ನಮ್ಮ ಊರಲ್ಲಿ ಶೌಚಾಲಯ ಸರ್ಕಾರಿ ಶೌಚಾಲಯ ಸಧ್ಯ ಎಲ್ಲಿ ಇಲ್ಲ ಆದರೆ ಟೋಲ್ ಗೇಟಲ್ಲಿ ಒಂದುಂಟು ಅದನ್ನು ನಮಗೆ ಅಂತ ಯೂಸ್ ಮಾಡಲಿಕ್ಕೆ ಬಿಡುದಿಲ್ಲ ಮತ್ತೊಂದು ಎಜ್ಮಾಡಿ ಬಸ್ ಸ್ಟ್ಯಾಂಡ್ ಹತ್ತಿರ ಉಂಟು ಅದು ಯಾವುದು ಕರಾವಳಿ ಯುವಕ ವೃಂದ ಅಂತ್ಹೇಳಿ ಅವರು ಮಾಡಿದ್ದು ಒಂದು ಸಣ್ಣದು ಕಟ್ಟಿ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಇಷ್ಟು ಜನಸಂಖ್ಯೆ ಇರುವ ಇದಕ್ಕೆ ಇಲ್ಲಿ ಶೌಚಾಲಯ ಎಲ್ಲಿ ಕೂಡ ಇಲ್ಲ ಏನಂದರೆ ಜನರು ಶಾಲೆ ಬದಿಯಲ್ಲಿ ಹೋಗಿ ರಿಸೆಸ್ ಮಾಡ್ತಾ ಇದ್ದಾರೆ ಆ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ ಸಣ್ಣ ಮಕ್ಕಳಿದ್ದಾರೆ ಈ ಇದು ಶೌಚಾಲಯ ಇಲ್ಲದೆ ಎಲ್ಲವು ವಾಸನೆ ಗಬ್ಬುನಾಥ ವಾಸನೆ ಬರ್ತಾ ಉಂಟು ಅದರಿಂದಾಗಿ ಈ ಶೌಚಾಲಯ ಒಂದು ಅಲ್ಲಲ್ಲಿ ಕಟ್ಟಿದರೆ ನಮ್ಮ ಊರಲ್ಲಿ ಒಳ್ಳೆಯದು ಮತ್ತೊಂದು ರಸ್ತೆ ಸಂಪರ್ಕ ರಸ್ತೆ ಸಂಪರ್ಕ ಎಲ್ಲಾ ಕಡೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪಂಚಾಯತಿ ಅಲ್ಲಿ ಕೇಳಿದ್ದರು ಹೇಳ್ತಾರೆ ಆದರೆ ಏನಿದ್ದರು ಇದು ಅನುದಾನ ಸರ್ಕಾರದಿಂದ ಬರಬೇಕು ಬಂದದ್ದನ್ನು ವಾಪಸ್ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಆದರಿಂದಾಗಿ ಪಸ್ಟ್ ಹಣದ ವ್ಯವಸ್ಥೆ ಮಾಡಿ ಇಲ್ಲಿ ರಸ್ತೆ ಅಂದರೆ ಪ್ರತಿಯೊಂದು ಪಾಪದವರಿಗೂ ಹೊಂದು ಹೋಗುವಾಗೆ ಪ್ರತಿಯೊಂದು ಕಡೆನೂ ರಸ್ತೆ ಆಗಲೇಬೇಕು ಮತ್ತು ಎಲ್ಲ ಕಡೆ ಹೊಂಡ ಹೊಂಡ ಬಿದ್ದದ್ದೆ ರಸ್ತೆ ಇನ್ನು ಯಾಕಂದರೆ ಈ ಮಳೆ ಬಂದರಂತೂ ನೋಡಲಿಕ್ಕೆ ಆಗುದಿಲ್ಲ ಇಲ್ಲಿ ನಮ್ಮದು ಟೋಲಿಂದ ಅಥವಾ ಹೈವೆಯಿಂದ ಒಳಗೆ ಬಂದರೆ ಎಲ್ಲ ಕಡೆ ಹೊಂಡನೆ ಇದು ಅಯ್ಯಪ್ಪ ಈ ಬಸರಿ ಹೆಂಗ್ಸ್ರು ಹೋದ್ರೆ ರಿಕ್ಷೆದಲ್ಲೇ ಡೆಲಿವರಿ ಆಗ್ಬೋದು ಆ ಪರಿಸ್ಥಿತಿ ಆಗಿದೆ ಅದರಿಂದಾಗಿ ಈಗ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಆದರೂ ಪ್ರತಿಯೊಂದು ಕಡೆನೂ ನಮಗೆ ರಕ್ ರಸ್ತೆಯನ್ನು ಮಾಡ್ಬೇಕಂತ್ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ನಿಜವಾಗಿ ಗ್ ಗೊ ಸರ್ಕಾರದಿಂದ ಶಕ್ತಿ ಯೋಜನೆ ಉಂಟು ಆದರೆ ನಮಗೆ ಯಾವುದಕ್ಕೂ ಉಪಯೋಗ ಇಲ್ಲ ಯಾಕಂದರೆ ನಮ್ಮದು ಊರಿಗೆ ಒಂದಾ ನಾವು ಉಡುಪಿಗೆ ಹೋಗಬೇಕು ಅಥವಾ ಮಂಗಳೂರು ಹೋಗಬೇಕು ಇಲ್ಲಿ ನಮಗೆ ಎಲ್ಲಿ ಸ್ಟಾಪ್ ಕೊಡುದಿಲ್ಲ ನಿಲ್ಲಿಸುದಿಲ್ಲ ಅಲ್ಲದೆ ನಮಗಾಗಿ ನೀವು ಬೇರೆನೇ ಎಜ್ಮಾಡಿಯಿಂದ ಒಳ ರಸ್ತೆಯಲ್ಲಿ ಈ ಸಾರಿಗೆ ಬಸ್ ಹಾಕ್ಬೇಕಂತ್ಹೇಳಿ ನಾವು ಕೇಳ್ತಗೊಳ್ ಕೇಳ್ಗೊಳ್ತಿದ್ದೀವಿ ಯಾಕಂದರೆ ನಿಮ್ಮ ಈ ಇದಕ್ಕೆ ಹೆಂಗ್ಸುರು ಎಲ್ಲರು ಹೇಳುದೇನಂದ್ರೆ ಮಂಗ್ಳೂರ್ನವರಿಗೆ ಉಂಟು ಉಡುಪಿಯವರಿಗುಂಟು ನಮಗಿಲ್ಲ ನಮಗೇನು ಪ್ರಯೋಜನ ಉಂಟಂತ ಜನ ಕೇಳ್ತಾ ಇದ್ದಾರೆ ಅದರಿಂದಾಗಿ ಆ ಸಾರಿಗೆ ಇದನ್ನು ಕೂಡ ಮಾಡ್ಬೇಕಂತ್ಹೇಳಿ ನಾನು ನಮ್ಮೂರಿಗೂ ನೀವು ಮಾಡ್ಬೇಕಂತ್ಹೇಳಿ ನೀ ಕೇಳ್ಕೊಳ್ತಾ ಇದ್ದೇನೆ ಪಂಚಾಯತಿ ಸದಸ್ಯರು ಚಿಕ್ಕ ಚಿಕ್ಕ ರಸ್ತೆ ರಸ್ತೆಯನ್ನು ಮಣ್ಣ ಹಾಕಿ ಇದು ಮಾಡ್ತಾರೆ ಅನುದಾ ಅಂತೆ ಅನುದಾನದಿಂದ ಮಾಡುತ್ತಾರೆ ಅದು ಅದರ ಬಗ್ಗೆ ಸ ನಮಗೆ ಮೆಚ್ಚುಗೆ ಇದೆ ಆದರೆ ಇನ್ನೂ ಜಾಸ್ತಿ ಅನುದಾನ ನಿಮ್ಮ ಸರ್ಕಾರದಿಂದ ಮಾಡ್ಬೇಕಂತ್ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಶಾಲೆ ಶಾಲೆ ಅಂದರೆ ನಮಗೆ ನಿಜವಾಗಿ ಶಾಲೆ ಎಸ ಪಿ ಯು ಸಿವರೆಗೆ ಉಂಟು ಆದರು ಹೆಚ್ಚಿನವರು ದೊಡ್ಡ ಈ ಕಲಿಬೇಕಂದರೆ ಮಂಗಳೂರು ಉಡುಪಿ ಆ ಕಡೆಗೆ ಹೋಗ್ಬೇಕು ಆದರೆ ನಮ್ಮದು ಇಲ್ಲಿ ಜೂನಿಯರ್ ಕೋಲೇಜ್ ಹತ್ರ ಜಾಗನೂ ಉಂಟು ಎಷ್ಟು ದೊಡ್ಡ ಶಾಲೆ ಕಟ್ಟುದ ಅಥವ ಒಮ್ಮೆ ಕಟ್ಟುದಾದರು ಜಾಗ ಉಂಟು ಅದರಿಂದಾಗಿ ಶಾಲೆನೂ ಇಲ್ಲಿ ಕಟ್ಬೇಕಂತ್ಹೇಳಿ ನಮ್ಮ ಊರಿನ ಜನರ ಪರವಾಗಿ ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ ಮತ್ತು ಉಡ್ಪಿ ಆ ಕಡೆಯೆಲ್ಲ ಹೋಗಿ ನಾವು ಬಸ್ಸಲ್ಲಿ ಹೋಗಿ ಬರುದು ಇದು ಅಂದರೆ ಕಷ್ಟ ಮಂಗಳೂರಿಗೆಲ್ಲ ಇಂಜಿನಿಯರಿಂಗ್ ಕೋಲೇಜ್ ಕೂಡ ಮಾಡಿದರೆ ಒಳ್ಳೆಯದೆ ಇಲ್ಲಿ ಯಾಕಂದರೆ ಈ ತುಂಬ ಜನರು ಇಲ್ಲಿ ನಮ್ಮ ಬೀ ಸಿ ರೋಡು ಆ ಕಡೆಯೆಲ್ಲ ಹೋಗ್ತಾ ಇದ್ದಾರೆ ಅದರಿಂದಾಗಿ ಈ ಕಡೆಗೆ ಈ ಕಡೆ ಒಂದು ಮಾಡಿದರೆ ಒಳ್ಳೆಯದು ಅಂತ ನನ್ನದು ವಿನಂತಿ